ಹೌದು ನಾನು ಮಧ್ಯಮ ತಲೆಮಾರಿಗೆ ಸೇ ಸೇರಿದವಳಾಗಿದ್ದೇನೆ ಹಳೆ ತಲೆಮಾರು ಮತ್ತು ಹೊಸ ತಲೆಮಾರುಗಳ ನಡುವೆ ಇರುವ ಅಂತಹ ವ್ಯತ್ಯಾಸ ಏನು ಅಂತ ಹೇಳಿದರೆ ಹಳೆ ತಲೆಮಾರಿನವರು ಒಂದು ಹಳೆಯದಾದ ಯೋಚನಾಲಹರಿಯನ್ನು ಹೊಂದಿರ್ತಾರೆ ಹೊಸ ತಲೆಮಾರಿನವರು ಈಗಿನ ಥರದ ಒಂದು ಯೋಚನೆಯನ್ನು ಹೊಂದಿರ್ತಾರೆ ಅವರಿಗೆ ನಾವು ಎಂಥ ಹೇಳ್ತೇವೆ ಅಂತ ಹೇಳಿದ್ರೆ ಜನರೇಷನ್ ಗ್ಯಾಪ್ ಅಂತ ಹೇಳ್ತೇವೆ ಒಂದು ತಲೆಮಾರಿಗೂ ಇನ್ನೊಂದು ತಲೆಮಾರಿಗೂ ಒಂದು ಅಂತರ ಇರ್ತದೆ ಆ ಅಂತರವನ್ನು ನಾವು ಮೊದಲು ಸರಿ ಮಾಡಲಿಕ್ಕೆ ಆಗ್ತದಾ ಅಂತ ಪ್ರಯತ್ನಪಡಬೇಕು ಹೇಳಬೇಕಂತ ಹೇಳಿದರೆ ಈಗ ಒಂದು ತಂದೆ ತಾಯಿ ಒಂದು ಮಗ ಅಥವಾ ಅವರ ತಂದೆ ತಾಯಿ ಇವರಿಗೆ ಒಂದು ನಾವು ಹೇಳ್ತೇವೆ ತಲೆಮಾರಿನ ಅಂತರ ಅಂತ ಹೇಳ್ತೇವೆ ಈಗ ತಂದೆ ತಾಯಿಯವ್ರು ಯೋಚನೆ ಮಾಡೋದು ಅವರ ಮಕ್ಕಳು ಯೋಚನೆ ಮಾಡೋದಿಲ್ಲ ಹಾಗೆ ಯೋಚನೆ ಮಾಡೋದಿಲ್ಲ ಇವರ ತಂದೆ ತಾಯಿಯವರು ಯೋಚನೆ ಮಾಡೋದು ಅವರ ಅಜ್ಜ ಅಜ್ಜಿಯರು ಯೋಚನೆ ಮಾಡೋದಿಲ್ಲ ಅಂತೇಳಿದ್ರೆ ಅಲ್ಲಿ ಡಿಫರೆನ್ಸ್ ಆಫ್ ಒಪೀನ್ಯನ್ ಅಂತ ಹೇಳ್ತೇವಲ್ಲ ಆ ಥರ ಅಂದರೆ ಅವರ ಅವರ ಎಂಥ ಹೇಳ್ತಾರೆ ವ್ಯಕ್ತಿತ್ವ ವಿಚಾರಧಾರೆಗೂ ಅವ್ರ ವ್ಯಕ್ತಿತ್ವಕ್ಕೂ ತುಂಬ ವ್ಯತ್ಯಾಸವನ್ನು ಕಾಣ್ಬೌದು ಮತ್ತು ಇಲ್ಲಿ ಸಾಮ್ಯತೆಯನ್ನು ನಾವು ಗುರುತಿಸಲಿಕ್ಕೆ ಆಗೋದಿಲ್ಲ ಮಧ್ಯಮ ತಲೆಮಾರಿನವರು ಅಂತ ಹೇಳಿದರೆ ಅವರು ಆಚೆ ಹಳೆ ತಲೆಮಾರನ್ನೂ ಸಹ ಮತ್ತು ಈಚೆ ಹೊಸ ತಲೆಮಾರನ್ನೂ ಸಹ ಎರಡನ್ನೂ ಸಹ ಸಮದೂಗಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನಪಡ್ತಾರೆ ಯಾಕೆ ಅಂತ ಹೇಳಿದರೆ ಅವರು ಮಧ್ಯದಲ್ಲಿ ಇರೋದ್ರಿಂದಾಗಿ ಅವರು ಆಚೆ ಸಹ ಕನೆಕ್ಟ್ ಆಗ್ತಾರೆ ಮತ್ತು ಈಚೆ ಸಹ ಅವರಿಗೆ ಒಂದು ಒಳ್ಳೆಯ ಅನುಮನ್ ಅನುಬಂಧ ಇರ್ತದೆ ಅಂತ ಹೇಳ್ಬೌದು ಮುಂಚೆ ಎಲ್ಲ ಅಷ್ಟೆಲ್ಲ ಎಂಥ ಹೇಳ್ತಾರೆ ತಲೆಮಾರಿಗೂ ತಲೆಮಾರಿಗೂ ವ್ಯತ್ಯಾಸಗಳು ಕಂಡುಬರ್ತಾ ಇರಲಿಲ್ಲ ಆದರೆ ಈಗೀಗ ಅಂತ ಹೇಳಿದರೆ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಈ ಸಮಾಜ ಈ ಭಾರತ ಬೆಳೀತಾ ಬೆಳೀತಾ ಹೋಗಬೇಕಾದ್ರೆ ಇಲ್ಲಿ ತಲೆಮಾರುಗಳ ನಡುವಿನ ಅಂತರ ಮತ್ತು ಸಾಮ್ಯತೆಗಳು ತುಂಬ ತೀರಾ ಅಂದರೆ ಕಡಿಮೆ ಆಗ್ತಾ ಇಲ್ಲ ಸಾಮ್ಯತೆಗಳು ಏನು ಕಡಿಮೆ ಆಗ್ತಾ ಇಲ್ಲ ಅಂತರ ಅಂತೂ ಜಾಸ್ತಿ ಆಗ್ತಾ ಇದೆ ಅಂತ ಎಣಿಸ್ಬೌದು ಯಾಕೆ ಅಂತ ಹೇಳಿದರೆ ನಾವು ಒಂದು ಟೆಕ್ನಾಲಜಿಯಲ್ಲಿ ಆಗಿರ್ಬೌದು ಅಂದರೆ ಹಳೆ ತಲೆಮಾರಿನವರು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ ಹೊಸ ತಲೆಮಾರಿನವರು ಅದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರ್ತಾರೆ ಅದೇ ನಾವು ಒಂದು ಬೇರೆ ಅಂತ ಹೇಳಿದರೆ ಒಂದು ಶಾಸ್ತ್ರ ಸಂಪ್ರದಾಯ ಆ ವಿಚಾರದಲ್ಲಿ ಇರ್ಬೌದು ಈಗ ಹೊಸ ತಲೆಮಾರಿನವರಿಗೆ ಅದರ ಗಂಧಗಾಳಿಯೇ ಗೊತ್ತಿಲ್ಲ ಆದರೆ ಹಳೆ ತಲೆಮಾರಿನವ್ರು ಅದನ್ನು ಪರಿಪಾಲಿಸ್ತಾ ಬರ್ತಿರ್ತಾರೆ ಅದೇ ಮಧ್ಯಮದವರು ಅವರು ಆಚೆ ಸಹ ಅಂದರೆ ಅದನ್ನು ಅವರಿಗೆ ಅದರದು ಸಂಪೂರ್ಣವಾಗಿ ಗೊತ್ತಿಲ್ಲದಿದ್ದರೂ ಒಂದು ಸ್ವಲ್ಪ ಮಟ್ಟಿಗೆ ಆದರೂ ಅದರ ಬಗ್ಗೆ ಅವರಿಗೆ ಪ್ರಾವೀಣ್ಯತೆ ಇರ್ತದೆ